ನನಗೆ ಲ್ಯಾಪ್ ಟಾಪ್ ತಗೊಳ್ಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು ಆದರೆ ನಾನು ಲ್ಯಾಪ್ ಟಾಪ್ ತಗೊಳ್ಳೋಕಂತಲೇ ದುಡ್ಡೆಲ್ಲ ಸೇವ್ ಮಾಡಿ ಇಟ್ಟಿದ್ದೆ ಆದರೆ ಲ್ಯಾಪ್ ಟಾಪ್ ತಗೊಳ್ಳೋಕೆ ಅಂತ ಹೋದ್ವಿ ನಮಗೆ ಐಡ್ಯಾ ಇರಲಿಲ್ಲ ಲ್ಯಾಪ್ ಟಾಪ್ ಅಂತ ತಗೊಳ್ಬೇಕು ಅನ್ನೋದು ಒಂದೇ ಆಸೆ ಇತ್ತು ಆದರೆ ಅದ್ರ ಬಗ್ಗೆ ರ್ಯಾಮ್ ಆಗಲಿ ಇಲ್ಲ ಕಂಪನಿ ಯಾವ್ದು ಕಂಪನಿ ಚೆನ್ನಾಗಿರುತ್ತೆ ಏನು ಇದರ ಬಗ್ಗೆ ನಮ್ಮ ಮಾಹಿತಿಯೇ ಗೊತ್ತಿರಲಿಲ್ಲ ಗೊತ್ತಿಲ್ಲದೇ ಹೋದ್ವಿ ಲ್ಯಾಪ್ ಟಾಪ್ ಎಲ್ಲ ಪರ್ಚೇಸ್ ಮಾಡೋಕೋದ್ವಿ ಎಲ್ಲ ತಗೊಂಡು ಸಹ ಬಂದ್ವಿ ಅದಾದ ಮೇಲೆಯೇ ಗೊತ್ತಾಯಿತು ಆ ಲ್ಯಾಪ್ ಟಾಪು ಲೋಕಲ್ ಲ್ಯಾಪ್ ಟಾಪು ನಮಗೆ ಯಾಮಾರಿಸಿದ್ದಾರೆ ಅಂಗಡಿಯವ್ರು ಅಂತ ಅವಾಗ ತುಂಬನೇ ಬೇಜಾರು ಆಯಿತು ಸ್ಟಾರ್ಟಿಂಗ್ ತುಂಬ ಚೆನ್ನಾಗೇ ವರ್ಕ್ ಆಗ್ತಿತ್ತು ಲ್ಯಾಪ್ ಟಾಪು ಆದರೂ ಹೋಗ್ತಾ ಹೋಗ್ತಾ ಹ್ಯಾಂಗ್ ಆಗ್ತಿತ್ತು ಏನೇ ಒಂದು ಪ್ಲೇ ಮಾಡಿದ್ರೂ ಬ್ಯಾಟ್ರಿ ಬ್ಯಾಕ್ ಅಪ್ ಇರಲಿಲ್ಲ ಯು ಪಿ ಎಸ್ ಕನೆಕ್ಟ್ ಮಾಡಬೇಕು ಇಲ್ಲ ಅಂದರೆ ಆಲ್ವೇಸ್ ಕನೆಕ್ಟ್ ಮಾಡ್ಕೊಂಡೇ ಚಾರ್ಜಿಂಗ್ ಕನೆಕ್ಟ್ ಮಾಡ್ಕೊಂಡೇ ನೋಡಬೇಕು ಆ ಥರ ಸಿಚುವೇಶನ್ಸ್ ಎಲ್ಲೂ ಕ್ಯಾರಿ ಮಾಡೋಕೆ ಸಹ ಅದನ್ನು ಆಗ್ತಿರಲಿಲ್ಲ ವರ್ಕಿಂಗ್ ಪರ್ಪಸ್ಗಾಗಿ ನಾನು ಲ್ಯಾಪ್ ಟಾಪ್ ತಗೊಳ್ಬೇಕು ಅಂತಿದ್ದೆ ಆದರೆ ಅದ್ರಲ್ಲಿ ವರ್ಕ್ ಸಹ ನೀಟಾಗಿ ಮಾಡೋಕೆ ಆಗಲಿಲ್ಲ ನನಗೆ ತುಂಬನೇ ಹ್ಯಾಂಗಿಂಗ್ ಇಶ್ಯೂಸ್ ಇತ್ತು ವೀಡಿಯೋಸ್ ಸ್ಟಕ್ ಆಗ್ತಿತ್ತು ಆನ್ಲೈನ್ ಏನಾದರೂ ನೆಟ್ ಕನೆಕ್ಟ್ ಮಾಡಿಕೊಂಡ್ರೆ ತುಂಬನೇ ವೀಡಿಯೋಸು ಯೂಟ್ಯೂಬ್ ನೋಡೋಕ್ಕಾಗ್ತಿರಲಿಲ್ಲ ತುಂಬನೇ ಹ್ಯಾಂಗ್ ಹ್ಯಾಂಗ್ ಆಗ್ತಿತ್ತು ಸ್ಟಕ್ ಆಗ್ತಿತ್ತು ಆಮೇಲೆ ತುಂಬ ಕಡೆ ಬೇರೆ ಕಡೆ ಗೊತ್ತಿರೋರನ್ನ ವಿಚಾರಿಸಿದ್ವಿ ಈ ಲ್ಯಾಪ್ ಟಾಪ್ ಬಗ್ಗೆ ತಿಳಸ್ಕೊಡ್ತಿರಾ ಅಂತ ಆವಾಗ ಅವರು ನೋಡಿ ಎಲ್ಲ ಮಾಹಿತಿಯನ್ನ ತಗೊಂಡು ಹೇಳಿದ್ರು ಇದೂ ನಿಮಗೆ ಯಾಮಾರಿಸಿದರೆ ಲ್ಯಾಪ್ ಟಾಪು ಲೋಕಲ್ ಲ್ಯಾಪ್ ಟಾಪ್ ಕೊಟ್ಟಿದ್ದಾರೆ ದುಡ್ಡು ಎಷ್ಟು ತಗೊಂಡರು ಅಂತೆಲ್ಲ ವಿಚಾರಿಸಿದ್ವಿ ನೀವು ದುಡ್ಡು ಸಹ ಜಾಸ್ತಿನೇ ಕೊಟ್ಟಿದ್ದೀರ ಅದಕ್ಕೆ ನೀವು ಮೋಸ ಹೋಗಿದ್ದೀರಾ ಅಂತ ನಮಗೆ ಮಾಹಿತಿ ಬಂತು ಆ ಲ್ಯಾಪ್ ಟಾಪ್ ಇನ್ನೂ ಸಹ ಹಾಗೆ ಇದೆ ಮನೇಲಿ ಚಾರ್ಜರ್ ಎಲ್ಲ ಹಾಗೆ ಇದೆ ಬಟ್ ಚಾರ್ಜಿಂಗ್ ನಿಲ್ತಿಲ್ಲ ಲ್ಯಾಪ್ ಟಾಪ್ ಸಹ ಹ್ಯಾಂಗ್ ಆಗಿದೆ ಬ್ಯಾಟ್ರಿ ಬ್ಯಾಕ್ ಅಪ್ ಬರ್ತಿಲ್ಲ ಏನೊಂದು ವರ್ಕ್ ಸಹ ಅದನಲ್ಲಿ ಮಾಡ್ಕೊಳ್ಳೋಕೆ ಆಗಲಿಲ್ಲ ಅದೊಂದು ಬೇಜಾರು ಹಂಗೆ ಇದೆ